ಅಲೋ ಹಲೋ ಹೇಳ್ರಿ ಆಂ ನಂದಿ ಹೋಟಲ್ಲೆ ಇದು

ನಾಷ್ಟಾ ನಾಷ್ಟಾ ಏನು ಬೇಕಾಗಿತ್ತು ರೀ ನಮ್ಮಲ್ಲಿ ಉಪ್ಪಿಟ್ಟು ಇದೆ ಅವಲಕ್ಕಿ ಒಗ್ಗರ್ಣೆ ಇದೆ ಮುಂಡಕ್ಕಿ ಒಗ್ಗರ್ಣೆ ಇದೆ ಆಮೇಲೆ ಪಡ್ಡು ಮಾಡ್ತೀವಿ ನಾವು ಪಡ್ಡಿದೆ ದೋಸೆ ಇದೆ ಯಾವ್ದು ಬೇಕು ನಿಮ್ಗೆ ನಾಷ್ಟಾಕ್ಕೆ ಐದು ಪ್ಲೇಟ್ ದೋಸೆ ಆಂ ಆಂ ಸಿಗುತ್ತೆ ಉದ್ದಿನ ವಡೆ ಸಿಗುತ್ತೆ ಎರಡು ಪ್ಲೇಟ್ ಇಡ್ಲಿ ವಡೆ ಹಾಂ ರೀ ತಗೊಂಬರ್ಬೇಕು ಹೌದಾ ಪಾರ್ಸಲ್ ಕಳಿಸ್ಬೇಕಾ ನಿಮ್ಗೆ ಎಷ್ಟು ಐದು ಪ್ಲೇಟ್ ಇದನ್ನು ಕೇಳಿದಿರಾ ಹಾಂ ಐದು ಪ್ಲೇಟ್ ದೋಸೆ ಎರಡು ಪ್ಲೇಟ್ ಇಡ್ಲಿ ವಡೆ ಎರಡು ಪ್ಲೇಟ್ ಇಡ್ಲಿ ವಡೆ ಐದು ಪ್ಲೇಟಿಗೆ ಅಂದರೆ ನಿಮಗೆ ಏಳುನೂರ ಎಂಬತ್ತು ರೂಪಾಯಿ ಆಗುತ್ತೆ ಹಾಂ ಕಳ್ಸ್ಕೊಡ್ತೀನಿ ರೀ ಒಂದು ಅರ್ಧ ಗಂಟೆ ತಡವಾಗುತ್ತೆ ನಡೆಯುತ್ತಾ ಏನಿಲ್ಲ ಟೈಮ್ ಇನ್ನೂ ಇದೆ ನಾಷ್ಟ ಟೈಮ್ ನಿಮ್ದು ಇನ್ನೂ ನಾಷ್ಟ ಮಾಡೋ ಟೈಮ್ ಇದೆಯಲ್ಲಾ ಅರ್ಧ ಗಂಟೆ ನಡೆಯುತ್ತೇ ಕಳಿಸ್ತೀನಿ ಕಳಿಸ್ತೀನಿ ಆಮೇಲೆ ಊಟ ಏನಾದ್ರು ಬೇಕಾಗುತ್ತಾ ಮಧ್ಯಾಹ್ನವೇ ಏನಾದ್ರು ಇದ್ದರೆ ನಮ್ಗೆ ಮೊದಲೇ ಆರ್ಡರ್ ಮಾಡಿ ಹಾಂ ಹಾಗಿದ್ರೆ ಸ್ಪೆಷಲ್ ಅಂದರೆ ನಾವು ಹೋಳಿಗೆ ನಾವು ಹೋಳಿಗೆ ಮಾಡ್ತೀವಿ ಅಂದರೆ ಆಮೇಲೆ ಮುದ್ದೆ ಮಾಡ್ತೀವಿ ಇದು ಆಮೇಲೆ ಎಳ್ಳ್ ಹೋಳಿಗೆ ಶೇಂಗಾ ಹೋಳ್ಗೆ ಅಂತ ಅದು ಕೂಡ ಸಿಗುತ್ತೆ ಬಟ್ ಇವತ್ತು ಯಾವ ವಾರ ಅಂದರೆ ಆ ವಾರದ ಒಂದು ದಿ ವಾರದಲ್ಲಿ ಒಂದಿನ ಇರುತ್ತೆ ಇವತ್ತು ಸ್ಪೆಷಲ್ ಅಂದರೆ ನಮ್ದು ಹೂರಣ ಹೋಳಿಗೆ ನಿಮ್ಮ ಮಧ್ಯಾಹ್ನ ಹಾಗಿದ್ರೆ ಆರ್ಡ್ರು ಮಾಡೋದಿದ್ದರೆ ನಮಗೆ ಫೋನ್ ಮಾಡಿ ಬಟ್ ಈಗ ನಾಷ್ಟ ಕಳಿಸ್ತೀನಿ ಆಂ ಏನಿತ್ತು ಅಂದ್ರೆ ನಮಗೆ ಮೊದಲೇ ಹೇಳ್ಬೇಕು ರೀ ಒಂದು ತಾಸು ಮುಂಚಿತವಾಗಿ ಆಂ ಹಾಂ ಈಗ ಕಳಿಸ್ತೀನ್ ರೀ ನಾನು ಫೋನುಪೇ ಮಾಡ್ತೀರ ಅಥ್ವಾ ದುಡ್ಡು ಕೈಯಲ್ಲೇ ಕೊಟ್ ಕಳಿಸ್ತೀರ ನೋಡಿರಿ ನಮ್ಮ ಹುಡುಗನ್ನ ಕಳ್ಸ್ತೀನಿ ನಾನಿವಾಗ ಫೋನ್ಪೇ ಮಾಡ್ತೀರಂದರೆ ನಮ್ದೊಂದು ನಂಬರ್ ಹೇಳ್ತೀನಿ ಬೇಕಿದ್ದರೆ ಇಲ್ಲ ನಮ್ಮದು ಕ್ಯೂ ಆರ್ ಕೋಡು ಹೌದು ರೀ ಹ್ಞೂ ಹ್ಞೂ ಹ್ಞೂ ಆಯ್ತು ಸರಿ ಕಳಿಸ್ತೀನ್ ತಗೋಳ್ರಿ ಈಗ ಅರ್ಧ ಗಂಟೆದಾಗ ಕಳ್ಸ್ಕೊಡ್ತೀನಿ ನಿಮಗೆ ನಮ್ಮ ಹಾಂ ಇದೇನ ಪ್ಲೇಸ್ ಎಲ್ಲಂದ್ರೆ ಈಗ ಅದೊಂದು ಕೇಳೋದ್ ಮರೆತೆ ನಾನು ನಿಮಗೆ ಸ್ವಾರಿ ಎಲ್ಲಿ ಅಂದ್ರೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಆಂ ಆಯಿತು ಕಳ್ಸ್ಕೊಡ್ತೀನಿ ತಗೋಳ್ಳಿ ರೀ ಓಕೆ ಓಕೆ ಅಲ್ಲಿ ನಿಮ್ಮ ಹೆಸ್ರು ಏನು ಗೊತ್ತೇನು ಅವ್ರಿಗೆ ಶರಣಪ್ಪ ದೊಡ್ಡಮನಿ ಅಂತ್ಹೇಳ್ ಅಲ್ವಾ ನೀವು ಆ ಕಳಿಸ್ಕೊಡ್ತಿನ್